ಇಪ್ಪತ್ತು ಜನವರಿ ಎರ್ಡು ಸಾವಿರ್ದ ಒಂದು ಇಪ್ಪತ್ತಾರು ಮಾರ್ಚ್ ಎರ್ಡು ಸಾವಿರ್ದ ಮೂರು ಹತ್ತು ಏಪ್ರಿಲ್ ಸಾವಿರ್ದ ಒಂಬೈನೂರಾ ಎಂಬತ್ಮೂರು ಒಂಬತ್ತು ಆಗಶ್ಟ್ ಸಾವಿರ್ದ ಒಂಬೈನೂರಾ ಅರವತ್ನಾಲ್ಕು ಇಪ್ಪತ್ತಾರು ನವೆಂಬರ್ ಎರ್ಡು ಸಾವಿರ್ದ ಒಂದು